ಮಳೆಗಾಲದಲ್ಲಿ ನೀರು ಹೆಚ್ಚಿನ ಅವಶ್ಯಕತೆ ಇರುವುದಿಲ್ಲ ಸಸ್ಯಗಳಿಗೆ ಅದರಿಂದ ಮಳೆಗಾಲದಲ್ಲಿ ನಾವು ಏನಾದ್ರು ಸುತ್ತಲೂ ಪಾತಿ ಮಾಡಿದರೆ ಪಾತಿಯಲ್ಲಿ ನೀರು ಜಾಸ್ತಿ ನಿಲ್ಲದ ಹಾಗೆ ನೋಡಿಕೊಳ್ಳಬೇಕು ಹಾಗು ಪ್ರತಿ ವಾರಕ್ಕೊಮ್ಮೆ ಅದಕ್ಕೆ ಬೇಕಾದಂತಹ ರಸಗೊಬ್ಬರ ಒಂದು ಹದಿನೈದು ದಿನ ತಿಂಗಳಿಗೊಮ್ಮೆ ರಸಗೊಬ್ಬರ ಎಲ್ಲ ಹಾಕಿ ಔಷಧಿನೆಲ್ಲ ಸಿಂಪಡಿಸಬೇಕು ಇನ್ನು ನಾವು ಮಳೆಗಾಲದ ನಂತರ ಚಳಿಗಾಲದಲ್ಲಿ ಬಂದರೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆದ ಹಾಗೆ ಅದು ಒಂದೊಂದು ಸಸ್ಯಗಳಿಗೆ ಒಂದೊಂದು ರೀತಿ ಒಂದೊಂದು ಋತುಗಳಲ್ಲಿ ಹೇಗೆ ಏನೇನು ಮಾಡಬೇಕು ಅಂತ ಹೇಳಿದು ಆ ರೀತಿ ಕಾಳಜಿಯನ್ನು ನಾವು ವಹಿಸಬೇಕು ಬೇಸಿಗೆಗಾಲದಲ್ಲಿ ನಾವು ಹೆಚ್ಚಾಗಿ ಸಸ್ಯಗಳಿಗೆ ನೀರನ್ನು ಉಣಿಸಬೇಕು ತುಂಬ ನೀರನ್ನು ಉಣಿಸಬೇಕು ನೀರು ತುಂಬ ಬೇಸಿಗೆಗಾಲದಲ್ಲಿ ನೀರಿನ ಅವಶ್ಯಕತೆ ಹೆಚ್ಚಾಗಿ ಇರುತ್ತಿದೆ ಸಸ್ಯಗಳಿಗೆ ನಾವು ಸಸ್ಯಗಳಿಗೆ ನೀರನ್ನು ಬೇಸಿಗೆಗಾಲದಲ್ಲಿ ಮೂರು ಬಾರಿ ಸ್ವಲ್ಪ ಸ್ವಲ್ಪವಾದರು ಮೂರು ಬಾರಿ ಹಾಕಬೇಕು ಮಳೆಗಾಲದಲ್ಲಿ ನಾವು ಹಾಕ್ದಿದ್ರು ತೊಂದರೆ ಇರಲ್ಲ ಆದರೆ ಬೇಸಿಗೆಗಾಲದಲ್ಲಿ ನೀರನ್ನು ಮೂರರಿಂದ ನಾಲ್ಕು ಬಾರಿ ಹಾಕಿದ್ರೂ ತೊಂದರೆಯಿಲ್ಲ ಲಿಮಿಟೇಷನಲ್ಲಿ ಹಾಕ್ಬೇಕು ನೀರನ್ನ ತುಂಬ ಹೆಚ್ಚಾಗೂ ಹಾಕಬಾರದು ಕಮ್ಮಿಯಾಗೂ ಹಾಕಬಾರದು ಲಿಮಿಟೇಷನಲ್ಲಿ ಒಂದು ನಾಲ್ಕೈದು ಬಾರಿ ಹಾಕೋ ರೀತಿ ನೋಡಿಕೊಳ್ಳಬೇಕು ಈಗ ಅಂದರೆ ಎಲ್ಲ ಡ್ರಿಪ್ ಇರಿಗೇಷನ್ ಇರೋದರಿಂದ ಡ್ರಿಪ್ ಇಗಿರೇಷನ್ ಎಲ್ಲ ಆನ್ ಮಾಡಿದರೆ ಅದೇ ಮೂರ್ನಾಲ್ಕು ಟೈಮು ಆಗುತ್ತೆ ತೊಂದರೆ ಇರಲ್ಲ ಟೈಮಿಂಗ್ ಸೆಟ್ ಮಾಡಿದ್ವಿ ಅಷ್ಟು ಅವರ್ ಯೂಸ್ ಮಾಡಿದ್ರೆ ನೀರು ಎಷ್ಟು ಬೇಕು ಅಷ್ಟು ಆಫ್ ಮಾಡೋ ಮಾಡಿಕೊಂಡ್ರೆ ಈಜಿ ಆಗುತ್ತೆ ಅದೇ ರೀತಿ ಕೆಲವು ಗಿಡಗಳಿಗೆ ನಿರ್ದಿಷ್ಟವಾಗಿ ಇಷ್ಟೇ ನೀವು ಒದಗಿಸಬೇಕು ಒಂದು ದಿನಕ್ಕೆ ಅಂದಿರುತ್ತದೆ ಅದನ್ನು ನಾವು ದಿನನಿತ್ಯ ಗಮನಿಸಿ ನೀಟಾಗಿ ನಾವು ನೋಡಿಕೊಂಡರೆ ಅದರಿಂದ ಒಳ್ಳೆ ಫಲಗಳು ಬರುವುದು ಸಸ್ಯಗಳು ಚೆನ್ನಾಗಿ ಇರುವುದು ಸಸ್ಯಗಳು ಮುಖ್ಯವಾಗಿ ಬೇಸಿಗೆಗಾಲದಲ್ಲಿ ಒಣಗದ ಹಾಗೆ ನೋಡಿಕೊಳ್ಳಬೇಕು ಆಮೇಲೆ ಯಾವ್ಯಾವ ಸಸ್ಯಗಳಿಗೆ ಯಾವ್ಯಾವ ಅಂದರೆ ಎಷ್ಟು ದಿನ ತಿಂಗಳು ಆ ಥರ ಇರುತ್ತೆ ಅದಕ್ಕೆ ಆ ತಿಂಗಳಲ್ಲಿ ಆ ಒಂದು ತಿಂಗಳಿನ ಮೂವತ್ತು ದಿನ ಹದಿನೈದು ದಿನ ಆ ಥರ ಇರುತ್ತೆ ಆ ಥರ ಇರುವಂತಹ ಸಸ್ಯಗಳಿಗೆ ನಾವು ಗೊಬ್ಬರಗಳನ್ನು ಒದಗಿಸಬೇಕು ರಸಗೊಬ್ಬರಗಳನ್ನು ಒದಗಿಸಬೇಕು ಆವಾಗ ಸಸ್ಯಗಳು ಯಾವುದೇ ರೀತಿಯ ತೊಂದರೆ ಇಲ್ದಂತೆ ಚೆನ್ನಾಗಿ ಫಲವನ್ನು ನೀಡುತ್ತದೆ